ಹಾಂ ನಮಸ್ಕಾರ ಅನಿತಾ ಟೇಲರೇ ಇದು ನಮ್ಮ ಮನೆಯಾಗ ಒಂದು ಮದುವೆ ಫಂಕ್ಷನ್ ಇತ್ರಿ ಒಂದು ಎಂಟು ಹತ್ತು ಮಂದಿಗೆ ಬ್ಲೌಸ್ ಸ್ವಿಚಿಂಗ್ ಅದಾ ಎಲ್ಲ ಕೊಡೋದ್ ಇತ್ರಿ ಅದಕ್ಕೆ ನಾವು ಮೊದಲ್ ಕೇಳಿದ್ದೇವು ನಿಮ್ಮ ಹೆಸರ್ ಹೇಳಿದ್ರೆ ನೀವು ಎಲ್ಲಿ ಕರೆಕ್ಟ್ಲೀ ಗುಲ್ಬರ್ಗದಾಗ್ ಎಲ್ಲಿ ಇರ್ತೀರಿ ಹೇಳ್ರಿ

ಹಾಂ ಹಾಂ ನಮ್ಗೂ ಈ ಮಂತ್ ಎಂಡಿಗೆ ಫೆಬ್ರವರಿ ಇದು ಇಪ್ಪತ್ತು ಎಂಟಕ್ಕೆ ಬೇಕಾಗಿತ್ತು ನನಗೆ ಈ ಒಂದು ಹದ್ನಾ ಹತ್ತು ಹದಿನೈದು ದಿನ ಟೈಮ್ ಅದಾ ನಮ್ಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಮತ್ತು ಇಲ್ಲ ಎಲ್ಲಾದಕ್ಕು ಇಲ್ರಿ ಒಂದು ಎರಡಕ್ಕೆ ಅಷ್ಟೇ ಸ್ಟೋನ್ ವರ್ಕು ಅದು ಇದು ಅದಾ ಮಿಕ್ಕಿದ್ದು ಎಲ್ಲ ನಾರ್ಮಲ್ಲೇ ಸ್ಟಿಚ್ ಮಾಡೋವ್ ಅವಾ ಅದಕ್ಕೆ ಸ್ವಲ್ಪ್ ನಮ್ಮ ಇಲ್ಲ ಹಂಗೇನು ಇಲ್ರಿ ಅಂದ್ರೆ ಈಗ ಯಾರೋ ರೆಫರ್ ಮಾಡ್ಯಾರ ನೀವು ಜರಾ ಫಾಸ್ಟ್ ಮಾಡ್ಕೊಡ್ತೀರಿ ಅಂತ ಹೇಳಿ ಕಿಶ್ಯಾ ಅದು ಕೇಳತ್ತಿದೇವು ಈಗ ಬೇರೆ ಕಡೆ ಎಲ್ಲಿ ಹೋದ್ರು ಇಷ್ಟು ಜಲ್ದಿ ಆಗೋಂಗಿಲ್ಲ ಅದಕ್ಕೇ ಸ್ವಲ್ಪ್ ಇದು ಆಯ್ತು ನೋಡೋಣ ತಗೋರಿ ಮತ್ತು ಅದು ಡೇಟ್ನು ಆದ ಮತ್ತು ಕೆಲ್ವು ಇದು ಡಿಸೈನ್ಗಳ್ ಹೇಳ್ತೀವಿ ಮತ್ತು ಅವು ಕೆಲ್ವೊಂದು ಸಿಂಪಲ್ಲಿದೆ

ಎಷ್ಟು ಆಗುತ್ ರೀ ಒಂದು ಬ್ಲೌಸ್ ಸ್ವಿಚಿಂಗ್ ಸಿಂಪಲ್ಲಿಗೆ ಎಷ್ಟು ಆಗತ್ತೆ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯಿತ್ರ ಅದು ಜಿ ಎಸ್ ಟಿ ಬಿಲ್ ಗಿಲ್ ಎಲ್ಲ ಹಾಕಿ ಕೊಡ್ತೀರಿ ಅಂದ್ರೆ ನಮ್ಗೇನು ಪರ್ವಾಗಿಲ್ಲ ರೀ ಪ್ರೈಸಿಂದು ಏನು ಅಷ್ಟು ಇದುಯಿಲ್ಲ ಸ್ವಲ್ಪ ಸರಿಯಾಗ್ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಅಂದ್ರು ನಮ್ಗೆ ಓಕೆ ಅದಾ ಆಯ್ತು ಆಯ್ತು ರೀ ನಾನು ಅಷ್ಟು ತಗೊಂಡು ಬರ್ತೀನಿ ಸ್ವಲ್ಪ ಜಾಸ್ತಿ ಅವಾ ಅರ್ಜೆಂಟ್ ಇದು ಮಾಡ್ಬೇಕಿತ್ತು ನಮ್ಗೆ ಅಷ್ಟೇ ಸರಿ ಮಾಡಿ ಕೊಡ್ರಿ ನಾವು ಬರ್ತೀವಿ ಹಾಂ ನಾವು ಡ್ರಸ್ ತಗೊಂಡ್ ಬರ್ತೀವ್ ಓಕೆ ತ್ಯಾಂಕ್ಸ್